ಹಲೋ ಯು ಐ ಡಿ ಎ ಐ ಸಹಾಯವಾಣಿ ಕೇಂದ್ರ ಅಲ್ಲವಾ ಕೆಲವು ವಾರಗಳ ಹಿಂದೆ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೆ ತಿದ್ದುಪಡಿಗಾಗಿ ಅದು ನವೀಕರಣ ಆಗಿದೆ ಇಲ್ಲವೋ ಅಂತ ಗೊತ್ತಿಲ್ಲ ಹಾಗೆ ನನಗೆ ಅದು ತಿಳ್ಕೊಳ್ಬೇಕಾಗಿತ್ತು ಈಗಿನ ಯಾವ ಕಂಡೀಷನಲ್ಲಿದೆ ಅಂತ್ಹೇಳಿ ಹಾಗೆ ನನಗೆ ಅದು ನಿಮ್ಮ ರಶೀತಿಯದು ಸಂಖ್ಯೆ ನನಗೆ ಕೊಟ್ಟರೆ ನಾನು ಅದನ್ನು ಸೈಬರಲ್ಲಿ ಹೋಗಿ ಚೆಕ್ ಮಾಡ್ತೇನೆ ಅಂತ ಓಕೆ ವಾಟ್ಸಪ್ ಮಾಡ್ತೀರ ನಂಬರ ಆಯ್ತು ವಾಟ್ಸಪ್ ಮಾಡಿ ಓಕೆ ಓಕೆ ಹೆಲ್ಪ್ ಮಾಡಿದ್ದಕ್ಕಾಗಿ ಸಹಾಯ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಆಯಿತು